ಓ ನಾನಾ ನೀವು ಜೀವನ ಡಾಕ್ಟ್ರ್ ಅಲ್ಲವಾ ಹಾಂ ನಾನು ನಿಮ್ಮ ನಾನು ಈಗ ನಾ ಮೊನ್ನೆ ನಿಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದೆನಾ ಮಾಲತಿ ಹೇಳಿ ನನಗೆ ಜ್ವರ ಮತ್ತು ಹಾಂ ನನಗೆ ಜ್ವರ ಮತ್ತು ಹೊಟ್ಟೆ ನೋವು ಇದ್ದಿತ್ತು ನಾನು ನಿಮ್ಮ ಮೊನ್ನೆ ನಿಮ್ಮ ಹಾಸ್ಪಿಟ್ಲಿಗೆ ಬಂದುಬಿಟ್ಟು ನೀವೊಂದು ಟ್ಯಾಬ್ಲೆಟ್ ಕೊಟ್ಟಿದ್ದಿರಿ ಅದ್ ತಗೊಂಡಿದ್ದೆ ಬಟ್ ಕಡ್ಮೆಯೇ ಆಗ್ತ ಇಲ್ಲ ಅದಕ್ಕೆ ಕಾಲ್ ಮಾಡಿದೆ ಏನು ಮಾಡೋದು ಓಳೆ ಹಾಂ ಜ್ವರ ಕಡಿಮೆ ಆಗ್ತ ಉಂಟು ಕಡಿಮೆ ಆಗಿ ಬಿಟ್ಟು ಬಿಟ್ಟು ಬರ್ತಾ ಉಂಟು ಹಾಂ ಹಾಂ ಹೌದು ಹಾಂ ಹಾಂ ಹೌದು ಇಲ್ಲ ಹಾಂ ಹಾಂ ಹೌದು ಆಂ ಏನು ಕಷಾಯ ಮಾಡೋದು

ಹಾಂ ಹಾಂ ಉಂಟು ಹಾಂ ಹಾಂ ಹಾಂ ಹಾಂ ಅಡ್ಡಿಲ್ಲ ಏನು ಮತ್ತೆ ದೊಡ್ಡ ಚಕಪ್ ಏನೂ ಹಾಂ ಹಾಂ ಇನ್ನು ಒಂದಿನ ತೊಗೊಳೋದು ಉಂಟು ಹಾಂ ಮತ್ತೆ ಹಾಂ ಹಾಂ ಅಡ್ಡಿಲ್ಲ ಮತ್ತೆ ನಾ ಚಕಪ್ ಗಿಕಪ್ ಏನು ದೊಡ್ಡ ದೊಡ್ದು ಏನೂ ಮಾಡ್ಸೋ ಕೆಲ್ಸ ಇಲ್ಲಲಾ ಹಾಂ ಹ್ಞೂ ಹಾಂ ಹಾಂ ಅಡ್ಡಿಲ್ಲ ಹೋ ಹೌದಾ ನಾನು ಮೊನ್ನೆ ಬಂದಿದ್ದೆ ಅದೇ ನೀವು ಇಲ್ಲಾಗಿತ್ತು ಅದಕ್ಕೆ ಕಾಲ್ ಅಂದರೆ ಆ ದಿವಸ ಬಂದಿದ್ದೆ ಹಾಂ ಅಡ್ಡಿಲ್ಲ ನಾನು ಇನ್ನೊಂದು ಎರಡು ದಿವಸ ಹಾಗಿದ್ರೆ ಬಿಟ್ಟು ಬರ್ತೆ ಕಾಲ್ ಮಾಡಿಬಿಟ್ಟೇ ಬರ್ತೆ ಹಾಂ ಹಾಂ ಅಡ್ಡಿಲ್ಲ ಮತ್ತೇನಿಲ್ಲ ಎಲ್ಲ ಸರಿಯೇ ಉಂಟು ನಾನು ಮತ್ತೆ ಬರಬೇಕಿದ್ರೆ ಕಾಲ್ ಮಾಡಿಬಿಟ್ಟೇ ಬರ್ತೆ ಹಾಂ ಹಾಂ ತ್ಯಾಂಕ್ ಯು